ಕನ್ನಡ ಭಾಷೆ ನಮ್ಮ ರಾಜ್ಯದ ಭಾಷೆ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಕನ್ನಡ ಭಾಷೆಗೆ ಸಹಸ್ರಾರು ವರ್ಷಗಳ ಇತಿಹಾಸವಿದೆ ಕನ್ನಡ ಭಾಷೆಯು ತನ್ನ ನೆಲೆ ಕಂಡುಕೊಂಡಿದ್ದು ಕದಂಬರ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ಭಾಷೆಯು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿದೆ ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿದೆ ಆಂಗ್ಲ ಭಾಷೆ ಎಷ್ಟೇ ಲೂಟಿ ಮಾಡಿದರು ಕನ್ನಡ ಕಡಿಮೆಯಾಗದಷ್ಟು ಸಂಪತ್ತು ನಮ್ಮ ಕನ್ನಡ ಭಾಷೆಗಿದೆ ಕನ್ನಡ ಭಾಷಾ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳಿವೆ ಜನಪದ ಸಾಹಿತ್ಯ ಆಗಿರ್ಬೋದು ವಚನ ಸಾಹಿತ್ಯ ಆಗಿರ್ಬೋದು ದಲಿತ ಸಾಹಿತ್ಯ ಆಗಿರ್ಬೋದು ಬಂಡಾಯ ಸಾಹಿತ್ಯ ಆಗಿರ್ಬೋದು ಹಾಗೂ ನವೋದಯ ಸಾಹಿತ್ಯ ಕನ್ನಡವು ಸಹ ಭಾಷೆ ಎಂಬ ಏಕತೆಯನ್ನು ವಿವಿಧತೆಯಲ್ಲಿ ತೋರಿಸುತ್ತದೆ ಇದು ಜಗತ್ತಿನಲ್ಲಿ ಹೆಚ್ಚು ಮಾತನಾಡುವ ಭಾಷೆಯ ಪೈಕಿ ಇಪ್ಪತ್ತೇಳನೇ ಸ್ಥಾನದಲ್ಲಿದೆ ಮತ್ತು ಜಗತ್ತಿನಲ್ಲಿ ಸುಮಾರು ಮೂವತ್ತೈದು ಮಿಲಿಯನ್ ಕನ್ನಡಿಗರು ಕನ್ನಡ

ಕನ್ನಡ ಆರಂಭಿಕ ಶಾಸನ ದಾಖಲೆಗಳು ಆರನೇ ಶತಮಾನದಿಂದ ಬಂದವು ಮೂಲದಲ್ಲಿ ತೆಲುಗು ಲಿಪಿಯನ್ನು ಹೋಲುವ ಕನ್ನಡ ಲಿಪಿ ಕನ್ನಡವು ಹಲವಾರು ಪ್ರಾದೇಶಿಕ ಮತ್ತು ಸಾಮಾಜಿಕ ಭಾಷೆಯನ್ನು ಒಳಗೊಂಡಿದೆ ಕನ್ನಡವನ್ನು ಎರಡನೇ ಮತ್ತು ಮೂರನೇ ಭಾಷೆಯಾಗಿ ಹನ್ನೆರಡು ದಶ ಲಕ್ಷಕ್ಕೂ ಹೆಚ್ಚು ಸ್ಥಳೀಯ ಭಾಷಿಕರು ಮಾತನಾಡುತ್ತಾರೆ ಜಗತ್ತಿನಲ್ಲಿ ಸುಮಾರು ಐದು ಮಿಲಿಯನ್ ಕನ್ನಡಿಗರಿದ್ದಾರೆ ಕಾಲಾಂತರದಲ್ಲಿ ಕದಂಬರು ಇವೆಲ್ಲ ಬಂದಾದ ಮೇಲೆ ಕನ್ನಡ ಇನ್ನೂ ತುಂಬ ಅಪಾರವಾದ ಸ್ಥಾನಮಾನವನ್ನು ಹೊಂದಿದೆ ಕನ್ನಡಿಗರಾದ ನಾವು ಕನ್ನಡ ಭಾಷೆಯನ್ನು ಬಳಸಬೇಕು ಕನ್ನಡ ಭಾಷೆಯನ್ನು ಬೆಳೆಸಬೇಕು ಕನ್ನಡಿಗರಾದ ನಾವು ಪ್ರತಿ ಹೆಜ್ಜೆಯಲ್ಲೂ ಕನ್ನಡ ತನವನ್ನು ಬೆಳೆಸಿಕೊಳ್ಳಬೇಕು ಕನ್ನಡ ಕನ್ನಡ ಎಂದು ಎಂದು ಬರೀ ಬಾಯಿ ಮಾತಿಗೆ ಹೇಳುವ ನಾವು ನಮ್ಮನ್ನು ಪ್ರಶ್ನಿಸಿಕೊಳ್ಳಬೇಕು ಕನ್ನಡ ಭಾಷೆಯ ಮೇಲೆ ಅಭಿಮಾನವನ್ನು ಬೆಳೆಸಿಕೊಳ್ಳೋಣ ಯಾವುದೇ ದೇಶದಲ್ಲಿ ಕನ್ನಡಿಗರಾಗಿ ಕನ್ನಡಿಗರಾಗಿ ಇರುವ ನಾವು ಕನ್ನಡವನ್ನು ಮಾತಾಡೋಣ ಭಾಷೆಯ ಸೊಗಡನ್ನು ನಾವು ಪಸರಿಸೋಣ ಕನ್ನಡ ತಾಯಿಯ ಹೆಮ್ಮೆ ಬೆಳಗೋಣ ಸಂಕಲ್ಪದಿಂದ ಸಿದ್ದಿ ಎಂದು ನಮ್ಮ ಪ್ರಧಾನಿಗಳು ಹೇಳಿದ ಹಾಗೆ ಭಾಷೆಯನ್ನು ಶುದ್ಧವಾಗಿ ಮಾತಾನಾಡಬೇಕು ಭಾಷೆಯನ್ನು ಗೌರವಿಸಬೇಕು ಪ್ರತಿಯೊಂದು ದೇಶವು ತನ್ನ ಸಾಂಸ್ಕೃತಿಕ ಪರಂಪರೆ ಮತ್ತು ಭಾಷೆಗೆ ಹೆಸರುವಾಸಿಯಾಗಿರುತ್ತದೆ ಮತ್ತು ಕನ್ನಡವು ಭಾರತದ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದಾಗಿದೆ ಇದನ್ನು ದೇಶದ ಪ್ರಮುಖ ಭಾಷೆಗಳಲ್ಲಿ ಒಂದೊಂದು ಒಂದೆಂದು ಪರಿಗಣಿಸಲಾಗಿದೆ ಸರಿಯಾಗಿ ಹೇಳಿದಂತೆ ಭಾಷೆಗಳು ಸಮಯದೊಂದಿಗೆ ಬದಲಾಗುತ್ತದೆ ಅದು ಮಾತನಾಡುವಾಗ ಪೀಳಿಗೆಯೊಂದಿಗೆ ವಿಕಸನಗೊಳ್ಳುತ್ತದೆ ಕರ್ನಾಟಕದಲ್ಲಿ ಕನ್ನಡಿಗರಾದ ನಾವು ಬೇರೆ ಭಾಷೆಯವರಿಗೆ ಕನ್ನಡ ಕಲಿಯುವ ಒಂದು ಸಂಸ್ಥೆಗಳನ್ನು ನಿರ್ಮಿಸಬೇಕು ನಾವು ಅವರೊಂದಿಗೆ ಕನ್ನಡವನ್ನು ಮಾತಾಡಬೇಕು ಅವರಿಗೆ ಕನ್ನಡವನ್ನು ಕಲಿಸುವ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ನಮಗೆ ಅವರ ಭಾಷೆ ಬಂದರು ಸಹ ನಾವು ಅವರ ಜೊತೆ ಕನ್ನಡದಲ್ಲೇ ಮಾತನಾಡಬೇಕು ಪ್ರಸಿದ್ಧವಾದ ಮಾಲ್ಗಳು ಬಟ್ಟೆ ಜವಳಿ ಅಂಗಡಿಗಳಲ್ಲಿ ಅತಿ ಹೆಚ್ಚು ನಾವು ಕನ್ನಡವನ್ನು ಬಳಸಬೇಕಾಗಿದೆ